ಈಗ ಕಾಲ ಹೆಂಗ್ ಬಂದ್ ಅಂದ್ರೆ ಎಲ್ಲರೂ ಬರೇ ಇವು ಮಾಡನ್ ಟೆಕ್ನಾಲಜಿಸು ಮತ್ತು ಅದಿರೆ ಅದನ್ನೇ ಉಪಯೋಗಿಸಲು ಬಯಸುತ್ತಾರೆ ಕೈಯನ್ನು ಬಳಸದೆ ಮೈ ಬಗ್ಗಿಸಿ ಕೆಲಸ ಮಾಡಲು ಎಲ್ಲರೂ ಅಪ್ಪ ಯಾರು ಮಾಡಬೇಕಪ್ಪ ಅಂತ ಅಂತಾರೆ ಅದಕ್ಕೆ ಎಲ್ಲರೂ ಇಂಥ ಟೆಕ್ನಾಲಜಿ ಯೂಸ್ ಮಾಡಿ ಎಲ್ಲ ಮಷಿನ್ಸ್ಗಳು ಅವೆಲ್ಲ ಖರೀದಿ ಮಾಡಕತ್ತಾರೆ ಅದರಿಂದ ಅವು ಎಂತಾದರೂ ಖರೀದಿ ಮಾಡ್ತಾರೆ ಅಂದರೆ ಎಲ್ಲ ಜಗ್ಗಿ ಹೊಲ ಇದ್ದೋರು ಅಂಥವರು ಎಲ್ಲ ಖರೀದಿ ಮಾಡ್ತಾರೆ ಅದೇ ನಾವು ಗ್ರಾಮೀಣ ಪ್ರದೇಶದ ಸಣ್ಣ ರೈತರು ಈ ಕಡೆ ಖರೀದಿ ಮಾಡ್ಬೇಕು ಅಂದರೂ ರೊಕ್ಕ ಇರೋದಿಲ್ಲ ಮತ್ತು ಖರೀದಿ ಮಾಡಿದ್ರೂ ಅವ್ರದ್ದು ಹೊಲ ಕಡಿಮೆ ಇರೋದರಿಂದ ಮಷಿನ್ ಖರೀದಿ ಮಾಡಿದರೂ ಉಪಯೋಗ ಆಗಲ್ಲ ಅದರ್ಲಿಂದ ಏನಾಲಕದ್ದ್ ಅಂದರೆ ಫಾರ್ ಎಕ್ಸಾಂಪಲ ತೊಗರಿ ಬೆಳ್ದಿವಿ ಅಂತ ತಿಳ್ಕೊ ಅವು ರಾಶಿ ಎಲ್ಲ ಮಾಡಿ ಈಗ ಟೆಕ್ನಾಲಜಿ ಬಂದಡಿಯದಲ್ಲ ಅದಕ್ಕೆ ಸೀಡ್ ಸಪ್ರೇಟ್ ಎಲ್ಲ ಸಪ್ರೇಟ್ ಮಾಡಿ ಏನು ಕಸ ಅದೆಲ್ಲ ಇರಲಾರ್ದೆ ತರಕ್ಕ ತಂದು ಕೊಡ್ತಾರೆ ಮಾರ್ಕೆಟಿಗೆ ಎಲ್ಲ ಜನ ಅದನ್ನೇ ಸ್ವಚ್ಛ ಅದಾವಲ್ಲ ಅಂತ ಅದನ್ನೇ ಪ್ರಿಯೋರಿಟ್ ಮಾಡಿ ತೊಂಬುಡ್ತಾರೆ ಅದೇ ಇವು ಸಣ್ಣ ರೈತರು ಏನು ಮಾಡ್ತಾರೆ ಅಡ್ ಅದು ಮಷಿನ್ ಅಂಥ ಮಷಿನು ತರೋದಾಗಿರಲ್ಲ ಇವರು ಮೊದಲು ಪುರಾತನದಿಂದ ಹೇಗೆ ಬಂದಿರ್ತದಲ್ಲ ಅದನ್ನೇ ಫಾಲೋ ಮಾಡ್ತಾರೆ ಅಂದ್ರೆ ಅವು ಕಮ್ಮಿ ಅವರಿಗೆ ಹೋಲ್ಸಿದ್ರ್ ಇವ್ರ್ದು ಸೊಲ್ಪ್ ಸ್ವಚ್ಛ ಇರಲ್ಲ ಕಸ ಕಡ್ಡಿ ಇರ್ತದೆ ಅದಕ್ಕೆ ಜನ ಏನು ಮಾಡ್ಬಿಡ್ತಾರೆ ಅಂದ್ರೆ ಈ ಸ್ವಚ್ಛ ಇಲ್ಲಪಾಲ ಅದೇ ತೊಗೊಂಡ್ ಬಿಡಣ್ ಅಂತಾರ ಇವರು ಈ ರೈತರು ಬೆಳೆದು ಎಲ್ಲ ಕಷ್ಟಪಟ್ಟು ಬೆಳ್ದಿರ್ತಾರ ಅದು ನಾವು ತೊಲಿಲ್ ಅಂದ್ರೆ ಇವ್ರಿಗೆ ಲಾಸ್ ಆಗ್ಬಿಡ್ತದೆ ತೊಗೊಂಡುರು ಸ್ವಚ್ಛ ಇಲ್ವಲ್ಲ ಅದಿಲ್ಲ ಅಂತ್ಹೇಳಿ ಕಡಿಮೆ ರೊಕ್ಕಕ್ಕೆ ತೊಗೊಂಡ್ ಬಿಡ್ತಾರೆ ಅದೇ ಅವು ಟೆಕ್ನಾಲಜಿ ಅವೆಲ್ಲ ಯೂಸ್ ಮಾಡಿದ್ದವು ಫುಲ್ಲ ಡಿಮ್ಯಾಂಡ್ ಇರ್ತದೆ ಆವ್ ಹತ್ತು ರೂಪಾಯಿ ಒಬ್ಬರು ಹತ್ತು ರೂಪಾಯಿ ಆಚಿಗೆ ಕೊಟ್ಟನೆಂದ್ರೆ ಇಪ್ಪತ್ತು ರೂಪಾಯ್ಗೆ ತೊಗೊತಿನ್ ಅಂತ ತಯಾರಿರ್ತಾರೆ ಅದೇ ಇವು ಬ್ಯಾರೇವು ಇವು ಇವ್ರ ಮಾಡನ್ ಟೆಕ್ನಾಲಜಿ ಯೂಸ್ ಮಾಡಿ ಬೆಳಿಯೋರು ಸಣ್ಣ ರೈತರದು ಕಸ ಇರ್ತವರು ಕಡಿಗೆ ನಾ ಒಲ್ಲೆ ನೀ ಒಲ್ಲೆ ಅಂತಾರೆ ಕಡಿಮೆ ರೊಕ್ಕಕ್ಕೆ ತಗೊಂಡ್ ಬುಡ್ತಾರೆ ಅದಕ್ಕೆ ಇವ್ರು ರೇ ಸಣ್ಣ ರೈತರಿಗೆ ಏನು ಆಗ್ತದಂದ್ರ್ ಈ ಕಡೆ ಬೆಳ್ದುರೂ ಸುಖ ಇಲ್ಲ ಬೆಳ್ದ ಮೇಲೆ ಮಾರ್ ಮಾರ್ಬೇಕು ಅಂದರೂ ಭಾಳ ಕಷ್ಟ ಆಗ್ಲತ್ತದ ಅಷ್ಟೇ